ನಾನು ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಭಾಗಿಯಾಗಿದ್ದೇನೆ ಹಂಪಿ ಉತ್ಸವ ಕದಂಬ ಉತ್ಸವ ಕಿತ್ತೂರು ಉತ್ಸವ ಈ ಮುಂತಾದ ಉತ್ಸವಗಳಲ್ಲಿ ಭಾಗಿಯಾಗಿ ಅನೇಕ ರೀತಿಯ ಮನೋರಂಜನಾ ಕಾರ್ಯಕ್ರಮವನ್ನು ನೀಡಿದ್ದೇವೆ ಬಿಡುವಿನ ಸಮಯದಲ್ಲಿ ಮನೋರಂಜನೆಗಾಗಿ ನಾವು ಜನಪದ ಗೀತೆಯನ್ನು ಹಾಡುವುದು ಜನಪದ ಗೀತೆಗೆ ನೃತ್ಯವನ್ನ ಮಾಡುವುದು ಜೊತೆಯಲ್ಲಿ ಟಿ ವಿ ನೋಡುವಥಕ್ಕಂಥದ್ದು ಅಲ್ಪ ಸ್ವಲ್ಪ ಮೊಬೆಲನ್ನು ನೋಡುವಥಕ್ಕಂಥದ್ದು ಮೊಬಲ್ನಲ್ಲಿ ಹಾಡಿನೊಂದಿಗೆ ನೃತ್ಯ ಮಾಡುವಂತಕ್ಕಂತದ್ದು ಹೀಗೆ ಹಲವು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಂದಿನ ಬಿಡುವಿನ ಸಮಯವನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳುತ್ತೇವೆ